ನಾನು ಅಡುಗೆ ಮಾಡೋಕ್ಕೆ ಒಂದು ದಿನದಲ್ಲಿ ನಾನು ಏನಿಲ್ಲ ಅಂದರೂ ನಾಲ್ಕರಿಂದ ಐದು ಗಂಟೆ ಸಮಯಾನ ಅಡುಗೆ ಮನೆಯಲ್ಲೇ ಕಳೀತೀನಿ ಯಾಕೆ ಅಂದರೆ ನಾನು ಬೆಳಗ್ಗೆ ತಿಂಡೀನೂ ಮಾಡಬೇಕು ಮಧ್ಯಾಹ್ನಕ್ಕೆ ಊಟಕ್ಕೂ ರೆಡಿ ಮಾಡ್ಕೊಳ್ಬೇಕು ಹಾಗೆ ರಾತ್ರಿಗೂ ರೆಡಿ ಮಾಡಿಡಬೇಕು ನಾನು ಕೆಲಸ ಮಾಡೋದರಿಂದ ಇಡೀ ದಿನ ನನಗೆ ಅಡುಗೆ ಮನೆಲ್ಲಿ ಅಡುಗೆ ಮಾಡೋಕ್ಕೆ ಸಮಯ ಕೊಡೋಕ್ಕೆ ಆಗೋದಿಲ್ಲ ನಾನೇನಾದರೂ ಬೆಳಗ್ಗೆ ಸಮಯದಲ್ಲಿ ರೊಟ್ಟಿ ಮಾಡೋಕ್ಕೇನಾದ್ರೂ ರೆಡಿ ಮಾಡಿಕೊಂಡೆ ಅಂತ ಅಂದರೆ ಹಿಟ್ಟು ಮಾಡಬೇಕು ರೊಟ್ಟೀನ ನಾದಬೇಕು ಲಟ್ಟಿಸ್ಬೇಕು ಹಾಗೆ ಬೇಯಿಸ್ಬೇಕು ಅದಕ್ಕೆ ನನಗೆ ಸಮಯ ಜಾಸ್ತಿ ಬೇಕು ರೊಟ್ಟಿಗೆ ಸೈಡ್ಸ್ ಏನಿಲ್ಲ ಅಂದ್ರೂ ಎರಡರಿಂದ ಮೂರು ಥರನಾದರೂ ಮಾಡಲೇಬೇಕು ಪಲ್ಯ ಆಗಿರ್ಬೌದು ಚಟ್ನಿ ಆಗಿರ್ಬೌದು ಬಜ್ಜಿ ಆಗಿರ್ಬೌದು ಇಲ್ಲ ಸಲಾಡ್ಗಳಾಗಿರ್ಬೌದು ಮಾಡಲೇಬೇಕಾಗಿರತ್ತೆ ಅವೆಲ್ಲವನ್ನೂ ಮಾಡಬೇಕು ಅಂತಂದರೆ ಸಮಯ ಜಾಸ್ತಿಯೇ ಬೇಕಾಗುತ್ತೆ ಅಷ್ಟೇ ಅಲ್ಲ ಮಧ್ಯಾಹ್ನದ ಅಡುಗೆಗೆ ನಾನು ಅನ್ನ ಸಾಂಬಾರು ಅದರ ಜೊತೆಗೆ ಚಪಾತಿ ಇಲ್ಲ ಪೂರಿ ಮಾಡಲೇಬೇಕಾಗಿರತ್ತೆ ಇವಾಗ ನಾನೇನಾದರೂ ಚಪಾತಿ ಮಾಡಿದೆ ಅಂದರೆ ಅದಕ್ಕೆ ಹೊಂದುವಂಥ ಸೈಡ್ಸನ್ನ ನಾನು ಮಾಡಬೇಕಾಗುತ್ತೆ ಇಲ್ಲಾ ಪೂರಿ ಮಾಡಿದೆ ಅಂತ ಅಂದರೆ ಅದಕ್ಕೆ ಹೊಂದ್ಕೊಳ್ಳೋವಂಥ ಸೈಡನ್ನ ಮಾಡಲೇಬೇಕು ಹಾಗಾಗಿ ಸಮಯ ಜಾಸ್ತಿ ಬೇಕಾಗುತ್ತೆ ನಾನು ಮಧ್ಯಾಹ್ನಕ್ಕೆ ಮಾಡಿರೋದನ್ನೇ ರಾತ್ರಿ ಮಾಡಿದರೆ ಯಾರೂ ಅದನ್ನು ಮತ್ತೆ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ನಾನು ರಾತ್ರಿಗಂತಾನೆ ಬೇರೆ ಅಡಿಗೆನೇ ಮಾಡಿ ಎತ್ತಿಡಬೇಕಾಗುತ್ತೆ ಇವಾಗ ಮಧ್ಯಾಹ್ನ ಚಪಾತಿ ಮಾಡಿದರೆ ರಾತ್ರಿಗೆ ಪೂರಿ ಮಾಡಕ್ಕೆ ಇಡಬೇಕಾಗುತ್ತೆ ಇಲ್ಲಾಂತಂದರೆ ಮಧ್ಯಾಹ್ನ ಪೂರಿ ಮಾಡಿದರೆ ರಾತ್ರಿ ಚಪಾತಿ ಮಾಡಬೇಕಾಗುತ್ತೆ ಹಾಗಾಗಿ ನನಗೆ ಸಮಯ ಜಾಸ್ತಿಯೇ ಬೇಕಾಗುತ್ತೆ ಮತ್ತು ನಾನು ಒಂದು ಸರ್ತಿ ಜೋಳದ ರೊಟ್ಟಿ ಮಾಡೋಣ ಅಂತ ಟ್ರೈ ಮಾಡಕ್ಕೆ ಹೋದೆ ಅವಾಗ ಹಿಟ್ಟು ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಆದ್ರೂ ಟ್ರೈ ಮಾಡೋಣ ಅಂತ ಮಾಡಕ್ಕೆ ಹೋದೆ ಹಿಟ್ಟು ತುಂಬಾ ನೀರಾಗಿಬಿಡ್ತು ಅದರಿಂದ ನಾನು ಅದನ್ನು ನಾದೋದಕ್ಕೂ ಆಗಲಿಲ್ಲ ಅದನ್ನು ಬಡಿಯೋಕ್ಕೂ ಬರಲಿಲ್ಲ ಲಟ್ಸೋಕ್ಕೂ ಬರಲಿಲ್ಲ ಹಿಟ್ಟೆಲ್ಲ ಸುಮ್ಮನೆ ವೇಸ್ಟ್ ಆಗೋಯ್ತು ಏನಿಲ್ಲ ಅಂದರೂ ಅದರಲ್ಲಿ ನಾನು ಒಂದು ಗಂಟೆ ಸಮಯಾನ ಹಾಳು ಮಾಡಿಬಿಟ್ಟೆ ಹಿಟ್ಟೂ ವೇಸ್ಟ್ ಆಯಿತು ನನ್ನದು ಸಮಯಾನೂ ವೇಸ್ಟ್ ಆಯಿತು